ಹಲೋ ಹೌದು ಹಾಂ ಕೆಲವು ಉಂಟು ನೇಮ್ ಹೇಳ್ತಾ ಹೋಗಬೇಕಾ ಹೌದು ಕೆಲವು ನಾಲ್ಕೈದು ಹೇಳ್ತೇನೆ ಒಳ್ಳೆ ಇದ್ದದ್ದು ಹ್ಯಾಪಿ ಹೋಮ್ಸ್ಟೇ ಮಲ್ಪೆ ಮತ್ತೆ ಬ್ಲ್ಯಾಕ್ ವಾಟರ್ ಹೋಮ್ಸ್ಟೇ ಮತ್ತೆ ಏ ಕೆ ಹೋಮ್ಸ್ಟೇ ಮತ್ತೆ ಸಾಯಿರಾಧಾ ಮತ್ತೆ ಚಿಲ್ಲಿಸ್ ಹೋಮ್ಸ್ಟೇ ಮಲ್ಪೆಯಲ್ಲೇ ಹೌದು

ನಾನು ಏ ಕೆ ಹೋಮ್ಸ್ಟೇ ಸಜೆಸ್ಟ್ ಮಾಡ್ತೇನೆ ಹೌದು ಅದು ಮಲ್ಪೆ

ಮಲ್ಪೆ ಸೈಡ್ ಬರತ್ತೆ ಮಲ್ಪೆ ಬೀಚ್ ಸೈಡ್ ಮಲ್ಪೆ ಬೀಚ್ ಸೈಡ್ ಬರ್ತದೆ ಲೈಕ್ ಅಲ್ಲಿ ಸೀನರಿಯೆಲ್ಲ ಒಳ್ಳೆ ಇರ್ತದದಕ್ಕೆ ಬೀಚ್ ಸೈಡಲ್ಲಾ ಸೀಫುಡ್ ಎಲ್ಲ ತಿನ್ಲಿಕ್ಕೆಲ್ಲ ತುಂಬ ಸಿಗ್ತದೆ ಚೀಪಲ್ಲಿ ಮತ್ತು ರೆಂಟ್ ರೆಂಟ್ ಎಲ್ಲ ಕಮ್ಮಿ ಉಂಟು ರೆಂಟ್ ಎಲ್ಲ ಊಟಯೆಲ್ಲ ಅಲ್ಲೇ ಉಂಟು ಅವರ ಕಡೆಯಲ್ಲೇ ಕಮ್ಮಿ ಉಂಟು ಹಾಗೆ ಬಜೆಟಲ್ಲಿ ಆಂ ಫಿಶ್ ಫಿಶ್ ಎಲ್ಲ ಹೌದು ಹೌದು ಹಾಂ ಹಾಂ ರಾತ್ರಿಯೆಲ್ಲ ಒಳ್ಳೆ ಉಂಟು ಬೀಚ್ ಸೈಡೆಲ್ಲ ನೋಡಲಿಕ್ಕೆಲ್ಲ ಖುಷಿಯಾಗ್ತದೆ ನೋಡಲಿಕ್ಕೆ ಆಚೆ ಹೌದು ಹೌದು ಹೌದು ಹಾಂ ಆಯ್ತು ಓಕೆ